ಇಪ್ಪತ್ತ ಒಂದು ಸಾವಿರದ ಮೂವತ್ತ ಆರು ಸಾವಿರದ ಎಂಟ್ನೂರ ಇಪ್ಪತ್ತೊಂಬತ್ತು ಐದು ಲಕ್ಷದ ಐವತ್ತು ಆರು ಸಾವಿರದ ಹತ್ತು ನಾಲ್ಕು ಲಕ್ಷದ ಮೂವತ್ತು ಆರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಏಳು ಸಾವಿರದ ನಲವತ್ತೈದು